ದೀರ್ಘಾವಧಿ ಟ್ರಿಪ್ ನಾವು ಎಷ್ಟೋ ಸರಿ ಹೋಗಿ ಹೋಗಿದ್ದೆ ಹಿಂಗಾಗಿ ನಾ ಒಳ್ಳೆ ನಿಮಗೆ ಎಕ್ಸ್ಪೀರಿಯನ್ಸ್ ಹೇಳ್ಬಹುದು ಏನೇನು ಸಾಮಾಗ್ರಿಗಳು ಬೇಕಾಯ್ತವ ಏನೇನು ಸಿದ್ಧತೆ ಮಾಡಬೇಕಂತ ಚಲೋ ಹೇಳ್ತೀನಿ ಕೇಳ್ರೀ ಆಯಿತಾ ಏಕೆಂದರೆ ಒಂದು ದೀರ್ಘಾವಧಿ ಟ್ರಿಪ್ ಹೋಗಬೇಕೆಂದರೆ ಮೊದಲು ಒಳ್ಳೆಯ ಪ್ಲಾನ್ ಮಾಡಬೇಕಾಯಿತು ಸೊ ಯಾವ ರೂಟ್ಲಿಂದ ಹೋಗಬೇಕು ಹೇಗೆ ಹೋಗಬೇಕು ಅಂತ ಸೊ ಮತ್ತೆ ಎಷ್ಟು ದಿನದ ಟ್ರಿಪ್ಪದಾ ಅಲ್ಲಿ ಎಲ್ಲಿ ಉಳ್ಕೋಬೇಕು ಹೇಗೆ ಉಳ್ಕೋಬೇಕು ನಿಮ್ಮ ಬಜೆಟ್ ಏನಿದೆ ಇದೆಲ್ಲ ನೋಡಿಕೊಂಡು ನಾವೊಂದು ಯೋಚನೆ ಅಂದರೆ ಯೋಜನೆ ಒಂದು ಹಾಕ್ಕೋಬೇಕು ನಾವು ಈಗ ನಾವು ಯಾವ ರೂಟ್ನಾಗ ಹೋಗ್ತೀವಿ ಹೇಗೆ ಹೋಗ್ತೀವಿ ಎಂಥ ಬೈಕ್ ಎಂಥದಿದೆ ಆಮೇಲೆ ಎಷ್ಟು ಜನ ಹೋಗ್ತಿಲ್ಲ ಹೋಗ್ಲತ್ತೀವಿ ಅದೆಲ್ಲ ನೋಡಿಕೊಂಡು ನಾವೇನು ಮಾಡಬೇಕೆಂದರೆ ಸಾಮಾಗ್ರಿಗಳು ರೆಡಿ ಮಾಡ್ಕೋಬೇಕಾಗ್ತದೆ ಫಸ್ಟು ಏನಪ್ಪ ಅಂದರೆ ಎಷ್ಟು ದೂರ ಹೋಗ್ಲತ್ತೀವಿ ಅಂತಂದರೆ ಮೊದಲು ನಮ್ಮ ಬೈಕ್ ಸರ್ವೀಸ್ ಇರಬೇಕು ಕರೆಕ್ಟಾಗಿ ಅದ್ರಾಗೆ ಆಯಿಲ್ ಚೇಂಜೆಲ್ಲ ಮಾಡಿರಬೇಕು ಆಮೇಲೆ ಒಳ್ಳೆಯ ಕಂಡೀಷನ್ನಾಗಿರಬೇಕು ಎರಡನೇದಾಗಿ ಏನೆಂದರೆ ಪೆಟ್ರೋಲ್ ತೊಗೊಬೇಕು ಏಕೆಂತಂದರೆ ಲಾಂಗ್ ಟ್ರಿಪ್ನಾಗ ಏನಾಯ್ತದ ಒಂದೊಂದು ಕಡೆ ನಮಗೆ ಪೆಟ್ರೋಲ್ ಬಂಕ್ ಸಿಗಲ್ಲ ಸೊ ಆಗ ನಾವೇನು ಮಾಡ್ಬೇಕು ಒಂದು ಎಕ್ಸ್ಟ್ರಾ ಪೆಟ್ರೋಲ ಕ್ಯಾರಿ ಮಾಡ್ಬೇಕಾಯ್ತದ ಆಮ್ಯಾಗ ಏನಂತಂದರೆ ಈಗ ನಾವು ಲಾಂಗ್ ಟ್ರಿಪ್ ಹೋಗತ್ತಿನಾಗ ನೀರು ಸಿಗಲ್ಲ ಸೊ ನೀರು ಪೆಟ್ರೋಲ್ ಬೈಕಿಗೆ ಆಮ್ಯಾಗ ಏನೆಂದರೆ ಅಲ್ಲಿ ಇಲ್ಲಿ ಟೆಂಟ್ ಹಾಕೊಂಡಿರೋಕೆ ಸ್ವಲ್ಪ ಟೆಂಟು ಒಯ್ಯಬೇಕು ಆಮ್ಯಾಗ ಬೈಕು ಲಾಂಗ್ ಡ್ರೈವ್ ಹೋಗೋಕೆ ಕಂಪಲ್ಸರಿ ಲಾಂಗ್ ಇರಲಿ ಶಾರ್ಟ್ ಇರಲಿ ಹೆಲ್ಮೆಟಂತು ಕಂಪಲ್ಸರಿ ಇರಬೇಕು ಆಮೇಲೇನಾಗುತ್ತೆ ಒಂದೊಂದ್ಸರಿ ಬಿಸಿಲು ಭಾಳ ಇತ್ತು ಅಂತಂದರೆ ಸನ್ ಸ್ಕಿನ್ ಲೋಷನ್ನು ಕಂಪಲ್ಸರಿ ತೊಗೊಂಡು ಹೋದ್ರೆ ಒಳ್ಳೇದು ಯಾಕಂತಂದರೆ ಭಾಳ ಬಿಸಿಲು ಹೊಡೆದು ಹೊಡೆದು ಬಾಡಿಲಿ ಫುಲ್ ಸ್ಟ್ರೈನ್ ಆಗಿರ್ತದ ಆಮೇಲೆ ಟಯರ್ಡ್ ಆಗ್ಬಿಡ್ತೇವೆ ಸೊ ಹಾಗಾಗಿ ಅವು ತೊಗೊಂಡೋಗ್ಬೇಕು ಆಮೇಲೆ ಇವು ಮಾಮೂಲಿ ಅಂತೂ ಏನಂದರ ಸೋಪು ಬ್ರಷ್ಷು ಕೋಂಬು ಒಂದು ಸ್ವಲ್ಪ ಬಟ್ಟೆ ಆಮೇಲೆ ಏನಂತಂದರೆ ಈಗ ನಾವು ದೀರ್ಘ ಲಾಂಗ್ ಟ್ರಿಪ್ ಹೋಗ್ಬೇಕಾದರೆ ಈಗಂತೂ ಮೊಬೈಲ್ ಬಂದವ ಮೊಬೈಲ್ನಾಗೆ ಮ್ಯಾಪ್ ಹಾಕ್ಕೊಂಡೋಗ್ತಿದ್ದೆವು ಮುಂಚೆ ಏನಾಯ್ತು ಅಂತಂದರೆ ಮ್ಯಾಪೂ ತೊಗೊಂಡೋಗ್ತಿದ್ದೆವು ಸೊ ಎಲ್ಲಿಂದ ಎಡಕ್ಕೆ ತೊಗೋಬೇಕು ಬಲಕ್ಕೆ ತೊಗೋಬೇಕು ಹಾಗೆಲ್ಲ ಅಂತ ಆಮ್ಯಾಗ ಏನಾಗತ್ತಂದರೆ ಒಂದೊಂದು ಸರಿ ಏನಂತಾರ ಒಳ್ಳೆ ಪ್ಲೇಸಿರಲ್ಲ ಅದಕ್ಕೋಸ್ಕರ ನಮ್ಮದೇ ಆದ ಪಾತ್ರೆಗಳು ಏನು ಪಾತ್ರೆ ತೊಗೊಳಲ್ಲ ಒಂದು ಗ್ಲಾಸು ಅಥವಾ ಒಂದು ಏನೋ ಇಟ್ಕೊಂಡ್ರೆ ನಮಗೆ ಎಲ್ಲಿ ಬೇಕಲ್ಲಿ ನೀರು ಕುಡೀಬಹುದು ಚಾಯ್ ಕುಡೀಬಹುದು ಅಥವಾ ನಾವೇ ಒಂದು ಮಾಡ್ಕೋಬಹುದು ಸೊ ಹೀಗಾಗಿ ನಾವೇನಾದರೂ ಮಾಡ್ಕೊಂಡು ಹೋಗಬಹುದು ಆಯ್ತಾ ಆಮ್ಯಾಗ ಏನಂತಂದರೆ ಈ ಬೈಕ್ ಮೇಲೆ ಹೋಗ್ಲತ್ತೇವೆ ಅಂತಂದರೆ ಪಂಚರಾಗುವ ಸಾಧ್ಯತೆ ಇರಬಹುದು ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಒಂದು ಇವಾಗ ಆಟೋಮೆಟಿಕ್ಕ ಎಲೆಕ್ಟ್ರಿಕ್ ಪಂಪ್ ಬಂದವ ಅಥವಾ ಹ್ಯಾಂಡ್ ಪಂಪನ್ನೂ ಲೆಗ್ಗಿಂದ ಹೊಡೆವಂತವು ಸಣ್ಣ ಪಂಪ್ಗಳನ್ನೂ ತೊಕೊಂಡು ಹೋಗಬಹುದು ಯಾಕಂದ್ರೆ ಎಲ್ಲಿ ಏನಾಗುತ್ತೋ ಗೊತ್ತಾಗಲ್ದು ಆಮೇಲೆ ಏನಂತಂದರೆ ಈ ಹ್ಯಾಂಡ್ ಗ್ಲೌಸಾಗಲಿ ಶೂಸ್ ಕಂಪಲ್ಸರಿ ಇರಬೇಕು ಓಕೆ ಇಲ್ಲಾಂತಂದರೆ ಅವು ಗೇರ್ ಹಾಕೋತ್ತಿನ ಪದೆ ಪದೆ ಗೇರ್ ಹಾಕ್ಕೊತ್ತೀವಿ ಹಾಕ್ಕೊತ್ತೀವಿ ಈಗ ಏನಾಯ್ತಂದ್ರ ಆ ಕಾಲು ಆಗಲಿ ಒಂಥರ ಸವೀತವ ಹೀಗಾಗಿ ಶೂಸ್ ಇತ್ತು ಅಂದರೆ ಒಂಥರ ಕಂಫರ್ಟೇಬಲ್ ಇರ್ತವ ಆಮ್ಯಾಗ ಅಂದರೆ ಮತ್ತೇನು ತೊಗೊಂಡೋಗ್ಬೇಕೆಂದರೆ ಬೇರೆದ್ದು ಒಂದೊಂದು ಸರಿ ಹಸಿವು ಆಗಿರ್ತವ ಸೊ ನಾವು ಒಂದು ಸ್ವಲ್ಪ ಸ್ನಾಕ್ಸ್ನೂ ಜೊತೆಗೆ ತೊಗೊಂಡೋದರೂ ಇನ್ನೂ ಉತ್ತಮ ಇರ್ತದ ಯಾಕೆಂದರೆ ರೋಡ್ನಾಗ ಎಂಥ ಕ್ವಾಲಿಟಿ ಇರ್ತವ ಅಥವಾ ಎಂಥ ರೇಟ್ ಇರ್ತವ ಏನೋ ಗೊತ್ತಿಲ್ಲ ಸೊ ಹೀಗಾಗಿ ಸ್ವಲ್ಪ ಇದು ತೊಗೊಂಡೋಗ್ಬೇಕು ಮತ್ತೆ ಏನಂತಂದರೆ ಲಾಂಗ್ ಟ್ರಿಪ್ ಹೋಗ್ಲತ್ತಿನಾಗ ಈ ಮೊಬೈಲ್ನಾಗ ದುಡ್ಡವಪ್ಪಾ ಫೋನ್ ಪೇ ಮಾಡ್ತೀನಿ ಹಾಗೆಲ್ಲ ಅನ್ಕೋಬಾರ್ದು ಮೇಯ್ನ್ ಅಂತಂದ್ರೆ ಏನಂದರೆ ಕ್ಯಾಶ್ ಇಟ್ಕೋಬೇಕು ಕ್ಯಾಶ್ ಇತ್ತೂ ಅಂತಂದ್ರೆ ಎನಿ ಟೈಮ್ದಾಗ ಹಳ್ಳಿ ಪಳ್ಳಿದಾಗ ಫೋನ್ ಪೇ ನಡೆಯಲ್ಲ ಏನು ನಡೆಯಲ್ಲ ನಿಮ್ಮ ಕಡೆ ಕ್ಯಾಶ್ ಇತ್ತು ಅಂದರೆ ಟಕ್ಕಂತ ನಿಮಗೆ ಏನು ಬೇಕೋ ಅದು ನೀವು ಖರೀದಿ ಮಾಡಬಹುದು ತೊಗೋಬಹುದು ಹೀಗಾಗಿ ಲಾಂಗ್ ಟ್ರಿಪ್ನಾಗ ಅವೆಲ್ಲ ಭಾಳ ಹೆಲ್ಪ್ ಆಯ್ತವ ಓಕೆ ಸೊ ಇಷ್ಟು ನೀವು ಮಾಡ್ಬೇಕಂತ ನಾನು ಹೇಳ್ತೀನಿ ಆಯಿತಾ ಮತ್ತದ್ರ ಜೊತೆಗೆ ನೀವು ಮತ್ತೇನಾದರೂ ಇದ್ದರೂ ತೊಗೊಂಡೋಗ್ಬೇಕಂತ ಹೇಳ್ತೀನಿ